ಸರ್ ಹೇಳಿ ನಮಸ್ಕಾರ ಹೇಳಿ ಸರ್ ಸರಿ ಆಯ್ತು ಹೇಳಿ ಸರ್ ಓಕೆ ಸರ್ ಹೇಳಿ

ಸರಿ ಸರ್ ಆಯ್ತು ಹೌದು ಸರ್ ಹಳೇ ದೇವಸ್ಥಾನ ಪುರಾತನ ದೇವಸ್ಥಾನ ಹೌದು ಸರ್ ಅದು ಮುಜರಾಯಿ ಇಲಾಖೆಗೆ ಸಂಬಂದಪಟ್ಟಿದ ದೇವಸ್ಥಾನ ಹಳೇ ದೇವಸ್ಥಾನ ಪುರಾತನ ದೇವಸ್ಥಾನ ನೀವು ಯಾವಾಗ ಬರ್ತೀರಿ ಸರ್ ಹೌದ ಸರ್ ಹಾಂ ಸರಿ ಸರ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತೀವಿ ಆದ್ರೆ ನೀವು ಬರ್ಬೇಕಾದ್ರೆ ಮುಂಚೆಯೇ ಹೇಳಬೇಕು ಸರ್ ಇನ್ಫಾಮ್ ಮಾಡಬೇಕು ಮತ್ತೆ ನೀವಿಲ್ಲಿ ಉಳ್ಕೊಂಡ್ಮೇಲೆ ದೇವಸ್ಥಾನದ್ದೂ ಬೆಳಗಿನ ಜಾವ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗು ತೆಗ್ದಿರುತ್ತೆ ರೆಗ್ಯುಲರಾಗಿ ಮತ್ತೆ ಮೂರು ಗಂಟೆ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗು ತೆಗ್ದಿರುತ್ತೆ ಆ ಟೈಮಲ್ಲೆ ನೀವೂ ಬರಬೇಕಾಗುತ್ತೆ ಸರ್ ಹಂಗಾಗಿ ನೀವು ಹಾಂ ಸರ್ ಉಳ್ಕೊಳಕ್ಕೇನಿಲ್ಲ ನೀವು ಓನಾಗಿ ಬಂದು ಇಲ್ಲೆಲ್ಲಾದ್ರು ಸ್ಟೇ ಆಗಬೇಕು ಸರ್ ಅದು ನಿಮ್ದು ಸಪ್ರೇಟ್ ಅದೆಲ್ಲ ನಿಮ್ಮದೇ ಸರ್ ಅದನ್ನೆಲ್ಲ ನಾವು ಇದು ಮಾಡ್ಲಿಕ್ಕಾಗೋಲ್ಲ ಏನಾದ್ರು ಫಂಕ್ಷನ್ಸ್ ಇದ್ರೆ ಅಲ್ಲೇನಾದ್ರು ಊಟದ ವ್ಯವಸ್ಥೆ ಇದ್ರೆ ಅಲ್ಲಿ ಬೇಕಾದ್ರೆ ನೀವೂ ಎಲ್ರೂ ಜನರೂ ಭಕ್ತಾದಿಗಳು ಬರ್ತಾರಲ್ಲ ಅದೇ ಥರ ನೀವೂ ತಿನ್ಬೋದು ಅದನ್ನ ಬಿಟ್ಟು ಸಪ್ರೇಟಾಗೇನಿಲ್ಲ ನೀವು ಬರೋ ಟೈಮ್ ಏನಾದ್ರು ಫಂಕ್ಷನ್ ಇದ್ರೆ ನಿಮ್ಗೆ ಊಟ ಎಲ್ಲ ಸಿಗುತ್ತೆ ಇಲ್ಲಾಂದ್ರೆ ನೀವೆಲ್ಲಾದ್ರು ರೂಮ್ ಮಾಡ್ಕೊಂಡು ಹೇಳಿ ಸರ್ ಸರ್ ನೀವು ಬನ್ನಿ ನೀವು ಕೋಲಾರ ಬಸ್ಸ್ಟಾಪ್ಗೆ ಬಂದು ನನಗೆ ಈ ಈ ನಂಬರ್ಗೆ ಕಾಲ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ ಇಲ್ಲಾಂದ್ರೆ ನಮ್ಮ ಕಡೆಯಿಂದ ಯಾರನ್ನಾದ್ರು ಒಬ್ಬ ವ್ಯಕ್ತೀನ ಕಳಿಸ್ತೀನಿ ನೀ ನೀವಿರೋ ಜಾಗಕ್ಕೆ ಬಸ್ಶ್ಟಾಪ್ಗೆ ಹಾಂ ನೀವು ಬರೋಕ್ಕೆ ಮುಂಚೆ ನಂಗೇ ಒಂದಿನ ಮುಂಚೆನೇ ಇನ್ಫಾಮ್ ಮಾಡಬೇಕು ಸರ್ ಅಂದ್ರೆ ಈಗ ನೀವು ನಾಳೆ ನೋಡಬೇಕಂದ್ರೆ ಇವತ್ತೇ ಬಂದು ಸ್ಟೇ ಆಗಬೇಕು ಇಲ್ಲಾಂದ್ರೆ ಆ ಟೈಮ್ಗೆ ನೀವು ದೇವಸ್ಥಾನ ಬಾಗಿಲು ಮುಚ್ಚಿದರೆ ಮತ್ತೆ ನೀವದನ್ನೆಲ್ಲ ನೋಡಕ್ಕಾಗೋಲ್ಲ ಅದ್ರ ಬಗ್ಗೆ ತಿಳ್ಕೊಳೋಕ್ಕಾಗೋಲ್ಲ ಹಂಗಾಗಿ ನೀವು ಒಂದಿನ ಮುಂಚಿತ್ವಾಗೆ ಬಂದು ಇಲ್ಲಿ ಉಳ್ಕೋಬೇಕಾಗುತ್ತೆ ಸರ್ ಹ್ಞೂ ಅದು ಉಳ್ಕೊಳೋದೆಲ್ಲ ನಿಮ್ಮದೇ ಸರ್ ಆಮೇಲೆ ಉಳ್ಕೊಂಡಿದಕ್ಕೆಲ್ಲ ನಾವು ಇದ್ಮಾಡಕ್ಕಾಗೋಲ್ಲ ಅದು ನಿಮ್ದೆ ಚಾರ್ಜು ಅದೆಲ್ಲ ಊಟದ್ದೆಲ್ಲ ನಿಮ್ದೆ ಬಟ್ ದೇವಸ್ಥಾನಲ್ಲಿ ನಿಮಗದು ಎ ಟು ಝಡ್ ದೇವಸ್ಥಾನದ ಬಗ್ಗೆ ಅದ್ರದ ಬಗ್ಗೆ ಎಲ್ಲ ಹೇಳ್ಕೊಡೊದಕ್ಕೆ ಅದಕ್ಕೇನೂ ಫೀಸ್ ಏನು ನಾವು ಚಾರ್ಜ್ ಮಾಡೋಲ್ಲ ಅದೂ ದೇವಸ್ಥಾನದ ಬಗ್ಗೆ ನೀವೇನು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದಿರಿ ಅದನ್ನೆಲ್ಲ ನಾವೇ ತಿಳಿಸ್ಕೊಡ್ತೀವಿ ಕಂಪ್ಲೀಟ್ ಡೀಟೈಲ್ಸ್ ಸೋಮೇಶ್ವರಂದಾಗಲಿ ಕೋಲಾರಮ್ಮನ ದೇವಸ್ಥಾನದ್ದಾಗಲಿ ಎಲ್ಲ ದೇವಸ್ಥಾನದ್ದು ತಿಳಿಸ್ಕೊಡ್ತೀವಿ ನೀವು ತಿಳ್ಕೊಬೋದು ಹಾಂ ಹಾಂ ಓಕೆ ಸರ್ ನೀವಿದೆ ನಂಬರ್ಗೆ ಕಾಲ್ ಮಾಡಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದು ಬರಬೇಕು ಅಂತನಿಸಿದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಇಂಥ ದಿನ ಬರ್ತಾಯಿದ್ದೀವಿ ಅಂತ ಹೇಳಿ ಓಕೆ ಸರ್ ಆಯ್ತು